ಹಾಂ ನಾನು ಈಗ ರಿಕ್ಷದ ಬಗ್ಗೆ ಮಾತಾಡ್ತಾಯಿದ್ದೇನೆ ನಾನು ಒಬ್ಬ ರಿಕ್ಷಾ ಚಾಲಕ ನಾನು ಡ್ರೈವರ್ ರಿಕ್ಷಾ ಡ್ರೈವರ್ ರಿಕ್ಷಾ ಡ್ರೈವರ್ ಅಂದರೆ ರಿಕ್ಷಾ ಅಂದರೆ ಸರ್ವರನ್ನೂ ರಕ್ಷಣೆ ಮಾಡುವಂಥ ರಿಕ್ಷಾ ಅಂದರೆ ಪಾಪದವರೆಲ್ಲ ಕೆಲವು ಇರ್ತೀರ ಅವರಿಗೆ ಕೊಡುವುದಿಲ್ಲ ಹೋಗಲಿಕ್ಕೆ ಹಣವೂ ಸಹ ಇರುವುದಿಲ್ಲ ಅವ್ರ ಹತ್ರ ಅಂಥವರನ್ನು ನಾನು ಧರ್ಮಕ್ಕೆ ಬಿಟ್ಟು ಬರ್ತೇವೆ ಎಲ್ಲಿ ಬೇಕಾದರೂ ಬಿಡ್ತೇವೆ ಅವರಿಗೆ ಅವು ಇಲ್ಲಿಗೆ ಉಡುಪಿಗೆ ನಮಗೆ ಅಜ್ಜರ ಈ ಆಸ್ಪತ್ರೆಗೆ ಹೋಗಲಿಕ್ಕೆ ಹಣ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ ಅಂಥವರನ್ನು ನಾವು ರಿಕ್ಷದಲ್ಲಿ ಫ್ರೀಯಾಗಿ ಬಿಟ್ಟು ಬರ್ತೇವೆ ಅದಕ್ಕೆ ನಾವು ಹಣ ತಗೊಳ್ಳೋದಿಲ್ಲ ಅವರನ್ನು ಬಿಟ್ಟು ಅವರನ್ನು ಒಳಗೆ ಆಸ್ಪತ್ರೆ ಒಳಗೆ ಕೊಂಡೋಗಿ ಬಿಟ್ಟು ಬರ್ತೇವೆ ಅಂತ ನಮ್ಮದು ಉದ್ಯೋಗ ಪ್ರಯಾಣ ರಿಕ್ಷಾದ್ದು ಮತ್ತೆ ರಿಕ್ಷಾದಲ್ಲಿ ಬಾಡಿಗೆ ಹೋಗ್ತೇವೆ ಬಾಡಿಗೆ ಹೋದರೆ ಕೊಟ್ಟವರಲ್ಲಿ ತಗೊಳ್ತೇವೆ ಬಾಡಿಗೆ ಸರಿಯಾಗಿ ಕೆಲವರು ಈ ದಾದಾಗಿರಿಯಾಗಿ ಮಾತಾಡ್ತಾರೆ ಅವರಿಗಲ್ಲಿ ನಾವು ಸಹ ದಾದಾಗಿರಿ ಮಾಡಿ ಅವರಲ್ಲಿ ಒಂದು ಹತ್ತು ರೂಪಾಯಿ ಆದರೂ ಜಾಸ್ತಿ ತಗೊಳ್ತೇವೆ ಅಂದರೆ ಹಾಗೆ ಮಾಡದಿದ್ದರೆ ನಮೆ ಉಪಾಯ ಇಲ್ಲ ಅಂದರೆ ಅವರು ಅಷ್ಟು ಉಪದ್ರವ ಕೊಡ್ತಾರೆ ನಾವು ನಮಗೆ ಒಳ್ಳೆಯವರಿಗೂ ಒಳ್ಳೆಯಾಗೇ ನಾವು ಕೆಲಸ ಮಾಡ್ತೇವೆ ಸ್ವಲ್ಪ ನಮಗೆ ಅವ್ರದ್ದು ಡಿಫರೆನ್ಸ್ ಕಂಡರೆ ನಾವು ಸಹ ಅವರಾಗೇ ನಂಬುತ್ತಾ ಹೋಗುವುದು ಅವರು ನಮಗೆ ಯೇ ಪೋಂಬೆ ಅಂತ ಹೇಳಿದರೆ ನಾವು ಸಹ ಯೇ ಜಪ್ಪುಯಾ ತಿರ್ತ್ ಅಂತ ಹೇಳ್ತೇವೆ ನಾವು ಅದು ನಮ್ಮದೊಂದು ಉದ್ದೇಶ ಅದಂದರೆ ನಮಗೆ ಪೋಂಬೆ ಅಂತ ಹೇಳಿದರೆ ನಾವು ಜಪ್ಪುಂಬೇ ತಿರ್ತ್ ಅಂತ ಹೇಳುವುದು ಅದು ಯಾ ನಮಗೆ ಮನಸ್ಸು ಕೇಳುವುದಿಲ್ಲ ಅವ್ರದ್ದು ಅಂಥ ದುಶ್ಚಟ ಇರಬಾರ್ದು ಅಂತ ಅದಕ್ಕೆ ಇಳಿಸಿ ಬಿಡುವುದು ನಾವು ಅವ್ರದ್ದು ಹಣದ್ದು ಪ್ರಶ್ನೆಯೇ ಇಲ್ಲ ಪೋ ನೀನು ಅಂತ ಹೇಳುವುದು ಹೋಗೆಂದ್ರೆ ಹೋಗು ಇಳಿ ಅಷ್ಟೇ ಮತ್ತೆ ರಿಕ್ಷಾ ಒಂದು ಇದ್ದರೆ ನಮಗೆ ಎಲ್ಲದಕ್ಕೂ ಒಳ್ಳೆಯದು ನಮಗೆ ಅರ್ಜೆಂಟಾಗಿ ರಾತ್ರಿಗೆ ಏನಾದರೂ ಕೆಲವರಿಗೆ ತೊನ್ ಆಹು ಜ್ವರ ಗಿರ ಏನಾದರೂ ಬಂದರೆ ಎಲ್ಲ ಗರ್ಭಿಣಿಯರಿಗೆ ಹೆರಲಿಕ್ಕೆ ಹೋಗಬೇಗ್ಬೇಕಾದ್ರೆ ಅದಕ್ಕೆಲ್ಲ ರಿಕ್ಷಾ ಬೇಕಾಗ್ತದೆ ಆವಾಗ ನಾವು ಎಷ್ಟು ಕಷ್ಟ ಆದರೂ ನಮಗೆ ಸೌಖ್ಯ ಇಲ್ಲದಿದ್ದರೂ ನಾವು ರಿಕ್ಷಾ ಯಾವು ರಾ ಎಷ್ಟು ರಾತ್ರಿ ಬಂದರೂ ನಾವು ಕರ್ಕೊಂಡು ಹೋಗ್ತೇವೆ ಅವರಿಗೆ ಆಸ್ಪತ್ರೆ ಅಡ್ಮಿಟ್ ಮಾಡಿ ಬರ್ತೇವೆ ಅದು ಅದು ಅಂದರೆ ನಮ್ಮದೊಂದು ಕ್ರಮ ರಿಕ್ಷಾ ಅವರದ್ದು ಹಾಗೆ ಮತ್ತೆ ರಿಕ್ಷಾದಲ್ಲಿ ಕೆಲವರು ಈ ಮೊಬೈಲ್ ಬಿಟ್ಟೋಗೋದು ಈಗ ಅದು ಭಯಂಕರ ಉದ್ದೇಶ ರಿಕ್ಷಾದಲ್ಲಿ ಮೊಬೈಲ್ ಬಿಡುವುದು ಅವರು ಸೀದ ಹೋಗೋದು ಅದು ಹೋಟೆಲಲ್ಲಿ ಚಹಾ ಕುಡಿಯುವುದು ನಾವು ಮೊಬೈಲನ್ನು ಯಾರಾದರೂ ಬಂದರೆ ಅದು ಮೊಬೈಲ್ ಕೊಂಡೋಗ್ತಾರೆ ನಾನು ಕೂತ್ಕೊಂಡ್ವಿ ನಾವು ಹಿಂದೆ ನೋಡಿದ್ದೇವೆ ಅವರ ಮೊಬೈಲ್ ಬಚಾವಾಗ್ತದೆ ಇಲ್ಲದ್ರೆ ಮೊಬೈಲ್ ಇನ್ನೊಬ್ರಿಗೆ ಹೋಗ್ತದೆ ಹಾಗೆ ನಾವು ಕೆಲವು ಸಲ ಹಿಂದೆ ನೋಡ್ತೇವೆ ನೋಡಿ ಮೊನ್ನೆ ಮೊನ್ನೆ ಒಬ್ಬರು ಹಾಗೆಯೇ ಮಾಡಿದರು ಅಂದರೆ ಮೊಬೈಲ್ ಬಿಟ್ಟರು ಸೀದ ಹೋಟ್ಲಿಗೆ ಹೋಗಿ ಚಾಯ್ ಕುಡಿಲಿಕ್ಕೆ ಹೋದರು ನನಗೆ ಒಬ್ಬರು ಮುಸಲ್ಮಾನ್ ಹೆಂಗಸು ಬಂದು ನನ್ನನ್ನು ಮೂಳೂರಿಗೆ ಬಿಡು ಅಂತ ಹೇಳಿದಳು ಅದಕ್ಕೆ ಬಿಡುವಾಗ ಕೂತ್ಕೊಳ್ಳಿ ಅಂತ ಹೇಳಿದೆ ಅವ್ರು ಕೂತ್ಕೊಂಡ್ರು ಕೂತ್ಕೊಂಡು ಹಾಗೂ ಇಲ್ಲಿ ಒಂದು ಮೊಬೈಲ್ ಉಂಟು ಇದ್ಯಾರದ್ದು ಕೊಡಿ ಕೊಡಿ ಅವರೀಗ ಚಹಾ ಕುಡೀಲಿಕ್ಕೋದ್ರು ಅಂತ ನಾನು ತಗೊಂಡೆ ತಗೊಂಡು ಅವರನ್ನು ಮೂಳೂರಿಗೆ ಬಿಟ್ಟು ಮತ್ತೆ ವಾಪಸ್ಸು ಬಂದು ಒಂದು ಮೂರು ಕಿಲೋಮೀಟರ್ ದೂರದಿಂದ ಬಂದು ಅವರನ್ನ ಮೊಬೈಲನ್ನು ಒಪ್ಪಿಸಿದೆ ಒಪ್ಪಿಸಿ ಅವರು ಚಹಾ ಕುಡಿಯೋದ್ರಲ್ಲೇ ಇದ್ದಾರೆ ನೀವು ಮೊಬೈಲನ್ನು ರಿಕ್ಷಾದಲ್ಲಿ ಇಟ್ಟಿದ್ದಿರಿ ಮಾರ್ರೆ ನಾನು ಮೊ ಮೂಳೂರಿಗೆ ಹೋಗಿ ಬಂದು ನಿಮಗೆ ಮೂರು ಕಿಲೋಮೀಟರ್ ದೂರದಿಂದ ಬಂದು ಕೊಡ್ತೇನೆ ಅಂಥೇಳಿ ಕೊಟ್ಟು ಬಿಟ್ಟೆ ಕೊಟ್ಬಿಟ್ರೆ ನಮ್ಗೇನು ಅವ್ರು ಹಾಂ ಒಳ್ಳೆದಾಯ್ತು ಒಳ್ಳೆದಾಯಿತು ಥ್ಯಾಂಕ್ಸ್ ಅಷ್ಟೇ ಹೇಳಿದ್ದು ನಮಗೆ ಇಲ್ಲಿ ಕಡಿಮೆ ಅಂದರೂ ಮೂವತ್ತೈದು ರೂಪಾಯಿ ಆಗ್ತದೆ ಅದೊಂದು ಸುತ್ತು ಬಂದರೆ ಡಿವೈಡರ್ ದಾಟಿ ಬರಬೇಕು ಮೂವತ್ತೈದು ರೂಪಾಯಿ ಧರ್ಮಕ್ಕೆ ಹೋಯಿತು ಧರ್ಮಕ್ಕೆ ಬದಲು ಅವ್ರದ್ದು ಮೊಬೈಲ್ ಅವರಿಗೆ ಸಿಕ್ಕಿತು ಅದೇ ಅದೇ ನಮಗೆ ಖುಷಿ ಈ ರೀತಿ ಅವರು ಕೊಂಡು ಹತ್ತಿದ ಹೆಂಗಸು ಕೊಂಡೋಗುತ್ತಿದ್ರೆ ನಮಗೆ ನಾನು ನಿನ್ನ ಮೊ ನಿನ್ನ ರಿಕ್ಷಾದಲ್ಲಿ ಮೊಬೈಲ್ ಬಿಟ್ಟಿದ್ದೇನೆ ಸಿಕ್ಕಿತಾ ಅಂತ ಕೇಳ್ತಾರೆ ಅವರು ಕೊಂಡೋದರೆ ನಮಗೆ ಸಿಗ್ತದಾ ಅದು ಅದು ಮತ್ತು ಅದು ಕೆಲವು ಒಂದು ಹೆಸರಾದ್ರೂ ಬರ್ತದಲ್ಲ ಅಂತ ವಾಪಸ್ಸು ಕೊಟ್ಬಿಟ್ವಿ ಬಿಟ್ಟಿದ್ದೇನೆ ಅಂತ ಕೆಲಸ ನಮ್ದು ತುಂಬ ನಡೀತದೆ ಈ ಕೆಲವು ಸಲ ಪರ್ಸ್ ಸಹ ಬಿಟ್ಟೋಗ್ತಾರೆ ಅಂಥವರನ್ನು ನಾವು ಕರೆದು ಇಲ್ಲಿ ಉಂಟು ಅಂತ ನಾವು ಫೋನ್ ಮಾಡಿ ಹೇಳಿ ಅವರನ್ನು ಪರ್ಸ್ ಕೊಟ್ಬಿಡ್ತೇವೆ ಅವರಿಗೆ ಕೊಂಡೋಗಿ ಕೊಡುವುದಿಲ್ಲ ಪರ್ಸ್ ಅವರ ಕೈಯ್ಯಲ್ಲಿ ಅವರೇ ಫೋನ್ ಮಾಡಿ ಇಲ್ಲಿ ಪರ್ಸ್ ಬಿಟ್ಟಿದ್ದೀರಿ ನೀವು ಕೊಂಡೋಗಿ ನಿಮ್ಮದು ಅಂತ ಹೇಳಿ ಬಿಡ್ತೇವೆ ಮತ್ತು ಬಂದು ಯಾವಾಗ್ಲಾದ್ರೂ ಬಂದು ಕೆಲವರು ರಿಕ್ಷಾದಲ್ಲಿ ಇಲ್ಲ ಅಂಗಡಿಯಲ್ಲಿ ಸಾಮಾನು ಇಟ್ಟು ಗಟ್ಟಿ ಕಟ್ಟಿ ನಮಗೆ ಕರೀತಾರೆ ಕರೆಯೋದು ಫೋನ್ ಮಾಡಿ ಹೇಳ್ತಾರೆ ನಾವು ಹೋಗ್ತೇವೆ ಹೋಗಿ ನಾವು ಹಿಂದ್ಗಡೆನೂ ಸಾಮಾನು ಇಡ್ತೇವೆ ನಂದು ದೊಡ್ಡ ರಿಕ್ಷಾ ಅಪೆ ರಿಕ್ಷಾ ಅಂತ ಮುಂದುಗಡೆ ಮುಂದೆ ಎಲ್ಲ ಲೋಡ್ ಮಾಡ್ತೇವೆ ಕೆಲವು ಸಾಮಾನನ್ನು ಅಡ್ಡಿ ಹಿಂದಿನದ್ದು ಹಿಂದೆಯೇ ಬಿಟ್ಟು ಸೀದ ಅದು ಎದುರಿನಲ್ಲಿದ್ದದ್ದು ತೆಗೆದ್ಕೊಂಡು ಹೋಗ್ತಾರೆ ಮತ್ತು ಅವರು ನಮಗೆ ಫೋನ್ ಮಾಡಿ ನೀವು ಎಲ್ಲ ಸಾಮಾನು ತರಲಿಲ್ವ ಅಯ್ಯೋ ಪುಣ್ಯಾತ್ಮೆದಿ ನಿಮ್ಮ ರಿಕ್ ನಿಮ್ಮ ಸಾಮಾನು ನಮ್ಮ ರಿಕ್ಷಾದೊಳಗೆ ಉಂಟು ನೀವು ಕೊಂಡೋಗ್ಬೇಕಾ ಬೇಡವಾ ಇಳಿಯುವಾಗ ನಿಮ್ಮ ಸಾಮಾನು ನೀವು ಹಿಡ್ಕೊಂಡು ಹಿಡ್ಕೊಂಡು ಹೋಗಬೇಕು ನಮಗೆ ಉಪದ್ರವ ಯಾಕೆ ಕೊಡ್ತೀರ ಮಾರ್ರೆ ಬೇಕಾದ್ರೆ ಬಂದು ಕೊಂಡೋಗಿ ರಿಕ್ಷಾದಲ್ಲಿ ಉಂಟು ಅಂತ ನಾನು ಹೋಗಿ ನೋಡುವಾಗ ರಿಕ್ಷಾದಲ್ಲಿ ಇರ್ತದೆ ಅದನ್ನು ಮತ್ತೆ ಅವ್ರು ಬಂದು ದಮ್ಮಯ್ಯ ಸಾರಿ ಸಾರಿ ನೀನು ತಂದು ಕೊಡು ಮಹರಾಯ ಮನೆಗೆ ಬಾಡಿಗೆ ಕೊಡ್ತೇನೆ ಹಾಂ ಹಾಗೆ ಹೋದರೆ ಅವರು ಕೊಡ್ತಾರೆ ಬೋಡ ಬೇಕಾ ಬೇಕಾ ಅಂತ ಕೇಳಿ ಕಡೆಗೆ ಕೊಟ್ಟು ಬಿಡ್ತಾರೆ ಬಾಡಿಗೆ ಅಂಥ ಸಂದರ್ಭವೂ ಬರ್ತದೆ ನಮಗೆ ಏನು ಮಾಡುವುದು ಅಂಥ ಸಂದರ್ಭವನ್ನು ನಾವು ಕೆಲವು ಸಲ ಉಪಯೋಗ ಮಾಡ್ಕೊಳ್ಬೇಕು ಅಂದರೆ ಅದೇ ಬೇರೆ ವಿಧಿ ಇಲ್ಲ ನಮಗೆ ಮತ್ತು ಆ ಧರ್ಮಕ್ಕೆ ಹಾಳು ವಿಷಯ ಹೆಸರು ತಗೊಳ್ಳೋದಕ್ಕಿಂತ ಉತ್ತ ಒಳ್ಳೆಯ ಡ್ರೈವರ್ ಇವನು ಅಂತ ಕೆಲವ್ರು ಕೊಟ್ಟು ಬಿಡ್ತಾರೆ ಮೊನ್ನೆ ಒಬ್ಬರು ಭಟ್ರು ನನಗೆ ಅವರನ್ನು ಉಡುಪಿಗೆ ಬಸ್ ಸ್ಟ್ಯಾಂಡಿಗೆ ಬಿಡ್ಲಿಕ್ಕೆ ಇತ್ತು ಬಸ್ ಹತ್ತಿಸಿ ಬರಬೇಕು ನಾನು

ಅವರಿಗೆ ಸ್ವಲ್ಪ ಹತ್ತಲಿಕ್ಕೆ ಕಷ್ಟ ಆಗ್ತದೆ ಅವರೇನು ಮಾಡಿದರು ನನ್ನ ಹತ್ತಿಸಿ ಬಿಟ್ಟೆ ಬಿಟ್ಟು ಹೊರು ಬಸ್ ಹೊರಡುವ ತನಕ ನಾನು ನಿಲ್ಲಬೇಕಲ್ಲಿ ನಿಂತು ಬಸ್ ಚಾಲಾಗುವಾಗ ದಾನಿಕ್ ಪತೊಂದ್ ಉಂತುವಾ ಹಿಡ್ಕೋ ಅಂತ ನಮಗೆ ಒಂದು ಐನೂರು ರೂಪಾಯಿ ಕೊಟ್ರು ಬಕ್ಷೀಸಾಗಿ ಅದೊಂದು ನಮಗೆ ಖುಷಿ ಆಗ್ತದೆ ನಾನು ಬೇಡ ಬೇಡ ಅಂತ ಹೇಳ್ತೇನೆ ಆದರೂನೂ ಮನಸ್ಸು ಕೇಳುವುದಿಲ್ಲ ಮನಸ್ಸು ಕೇಳುವುದಿಲ್ಲ ಅಂತ ತಗೊಂಡ್ಬಿಟ್ಟೆ ಐನೂರು ರೂಪಾಯಿ ಹಿಡ್ಕೊ ಬಾಡಿಗೆ ಬೇರೆ ಕೊಡ್ತೇನೆ ಕೊಡ್ತಾರೆ ಅದು ಐನೂರು ರೂಪಾಯಿ ಅಂದರೆ ಅವರಿಗೆ ನಮ್ಮಲ್ಲಿ ಒಂದು ಮೋಹ ಅಷ್ಟು ಮೋಹ ನಮಗೆ ಸಹ ಅವರ ಹತ್ರ ಪ್ರೀತಿ ಉಂಟು ಇಲ್ಲಂದ್ರೆ ನಾವು ಅಂಥ ಪ್ರಾಯದವರನ್ನು ನಾವು ಹೋಗಿ ಕೊಂಡೋಗಿ ಇಲ್ಲಿ ಕರ್ಕೊಂಡು ಹೋಗಿ ಬಸ್ ಹತ್ತಿಸಿ ಕೂತ್ಕೊಳ್ಳಿಸಿ ಬರಬೇಕು ಅದು ನಮ್ಮದೊಂದು ಅವರ ಮೇಲಿಟ್ಟಿದ್ದು ನಂಬಿಕೆ ಆ ನಂಬಿಕೆ ಮೂರಕ್ಷರದ ಪದ ಆ ನಂಬಿಕೆಯಿಂದ ನಾವು ಅವರನ್ನು ಬಿಡ್ತೇವೆ ಅವರು ನಂಬಿಕೆಯಿಂದ ನಮಗೆ ಬಕ್ಷೀಸ್ ಅಂತ ಐನೂರು ರೂಪಾಯಿ ಕೊಟ್ಬಿಟ್ರು ಅದು ಭಾರೀ ಖುಷಿ ಆಯಿತು ಆವತ್ತು ನಾನು ಹೋಟ್ಲಿಗೋಗಿ ಚಾಯ್ ಕುಡಿದು ಮಸಾಲ ದೋಸೆ ತಿಂದು ನಾಲ್ಕೈದು ನನ್ನ ಹೆಂಡತಿಗೂ ತಂದು ಕೊಟ್ಟಿದ್ದೇನೆ ಅವಳು ಭಾಳ ಅವಳು ಖುಷಿಯಾಗಿಸಿ ಇದು ಎಲ್ಲಿಂದ ತಂದದ್ದು ಮೈ ಮಸಾಲ ದೋಸೆ ಎಲ್ಲಿಂದ ತಂದ ಮ ಅದು ನನಗೆ ಹೇಳೋಕ್ಕಾಗ್ತದ ಮಾರಯರೇ ಅದು ಅವರು ಹೇಳಿದೆ ಅವರೊಂದು ಐನೂರು ರೂಪಾಯಿ ಕೊಟ್ಟರು ಅದು ಕೊಟ್ಟ ಹಣವನ್ನು ಧರ್ಮಕ್ಕೆ ಕೊಂಡೋಗಿ ಬ್ಯಾಂಕ್ನಲ್ಲಿ ಹಾಕಬಾರ್ದು ಅಂತ ಅದನ್ನು ತಂದಿದ್ದೇನೆ ಬೇಕಾದರೆ ತಿನ್ನು ಇಲ್ಲದಿದ್ರೆ ಬೇರೆಯವ್ರಿಗೆ ಕೊಡು ಅಂತ ಹೇಳಿದೆ ಅವಳಿಗೆ ಭಾರಿ ಖುಷಿ ಆಯಿತು ಕೆಲವರಿಗೆ ಕೊಟ್ಟರೂ ಏರ್ ಮು ನಾಲ್ಕು ನಾಲ್ಕು ನಾಲ್ಕೈದು ಮಸಾಲ ದೋಸೆ ತಂದಿದ್ದೇನೆ ಮಾರ್ರೆ ಹತ್ತು ಜನರಿಗೆ ಕೊಟ್ಟಿದ್ದಾಳೆ ಭಾರಿ ತಂದದ್ದಕ್ಕೆ ಭಾರಿ ಖುಷಿ ಆಯಿತು ಕೊಟ್ಟದ್ದೆಷ್ಟು ಅರ್ಧವು ಅರ್ಧದ ಎಂಟು ಜನಕ್ಕೆ ಕೊಟ್ಟಿದ್ದಾಳೆ ಒಂದು ಇಡೀ ತಿಂದಿದ್ದಾಳೆ ಹಾಗೆ ಮಾಡಿದ್ದಾಳೆ ಅದು ನನಗೆ ಸ್ವಲ್ಪ ಈಗ ಹತ್ತು ಜನಕ್ಕಾದರೂ ಕೊಟ್ಟಳಲ್ಲ ಅದೇ ನನಗೆ ಸಂತೋಷ ನನ್ನದು ಸಿಕ್ಕಿದ್ದನ್ನು ನಾವೇ ತಿನ್ನದೇ ಪರರಿಗೂ ಅದರಲ್ಲಿ ಸ್ವಲ್ಪ ಕೊಡಬೇಕು ಅಂತ ನಮ್ಮ ಉದ್ದೇಶ ಅದು ನನ್ನನ್ನು ಕಾಪಾಡ್ತದೆ ಇವತ್ತು ಅಲ್ಲ ಆದ್ರೆ ನಾಳೆಯಾದ್ರೂ ನನ್ನನ್ನ ಕಾಪಾಡ್ತದೆ ದಾರಿಯಲ್ಲಿ ಹೋಗುವಾಗ ಸಹ ಕಾಪಾಡ್ತದೆ ನಾವು ಕೊಟ್ಟ ದಾನ ತುಂಬ ಒಳ್ಳೆಯದು ತಗೊಳೋದಕ್ಕಿಂತ ಕೊಡುವುದು ಭಾರಿ ಉತ್ತಮ ಕೊಟ್ಟ ದಾನದಿಂದ ನಾವು ಕೆಡುವುದಿಲ್ಲ ಅದು ನಮ್ಮ ಹಿಂದಿ ಹಿರಿಯರು ಹೇಳಿದ ಮಾತು ಆದ್ದರಿಂದ ನಾವು ಎಲ್ಲರಿಗೂ ಏನು ಕೇಳಿದ್ದನ್ನು ಇಲ್ಲ ಅಂತ ನನಗೆ ಮುಂಚೆ ಎಲ್ಲ ಭಾರೀ ಅಭ್ಯಾಸ ಇತ್ತು ರಿಕ್ಷಾದಲ್ಲಿ ಹೋಗುವಾಗ ಎದುರಿನ ಕಿಸೆಯಲ್ಲಿ ಹಣ ಇಡುವುದು ಕೆಲವರು ನನಗೆ ಹೇಳ್ತಾರೆ ಇದ್ದರು ಸ್ವಲ್ಪ ಒಂದು ಸ್ವಲ್ಪ ನನಗೆ ಒಂದು ಐನೂರು ರೂಪಾಯಿ ಕೊಡು ಮಹರಾಯ ಅಂತ ಹೇಳ್ತಾರೆ ನಾನೇಳಿದೆ ಕಿಸೆಯಲ್ಲಿದ್ದದ್ದನ್ನು ತೆಗೆದು ಈತುಂಡು ಇಷ್ಟು ಉಂಟು ಮಾರಾಯ ನನ್ನಲ್ಲಿ ಇರುವುದು ಒಂದು ಎಂಪ ಎಂಬತ್ತು ಎಂಬತ್ತೈದು ರೂಪಾಯಿ ಇದ್ದರೆ ಅದನ್ನು ತೆಗೆದು ಕೊಡುವುದು ಅವರು ಕೊಂಡೋಗ್ತಾರೆ ಐನೂ ಕೇಳುವುದು ಅವ ಐನ್ನೂರು ಎಪ್ಪತ್ತು ಎಂಬತ್ತೈದು ಎಷ್ಟಿದ್ದರೂ ಅವ್ರನ್ನ ಎದುರಿನ ಕಿಸೆಯಿಂದ ತೆಗೆದು ಕೊಡ್ತೇನೆ ಅದು ಹೀಗೆ ಕೊಟ್ಟು ಕೊಟ್ಟು ತುಂಬ ಇದಾಗಿದೆ ಈ ಮತ್ತು ಬುದ್ಧಿ ಎಲ್ಲ ಕೆಟ್ಟ ಮೇಲೆ ಬುದ್ಧಿ ಅಂತ ಹೇಳ್ತಾರೆ ಹಾಗೆ ನನಗೆ ಒಂದ್ಸಲ ಹಾಗೇ ನೋಡಿ ನಾನು ಕೊಡುವುದು ಹಣ ವಾಪಸ್ಸು ಬರುವುದಿಲ್ಲ ಅದು ಹೋಯಿತು ಅಂತ ಲೆಕ್ಕ ಸುಣ್ಣ ನೀರು ನಾವಿಲ್ಲಿ ತುಳುವಿನಲ್ಲಿ ಹೇಳಿ ಸುಣ್ಣ ನೀರು ಬಿಟ್ಕೊಡುವುದು ಅಂತ ಅದು ಹೋಗ್ತದೆ ಮತ್ತು ನನಗೆ ಈಗ ಲಾಸಾಯಿತು ಲಾಸಾಗಿ ಮತ್ತು ನಮಗೆ ಯಾರೂ ಕೊಡುವವರಿಲ್ಲ ಅದು ಏನಾಯಿತು ಅದನ್ನು ನಾನು ಇದು ಮಾಡಿದೆ ಎದುರು ಕಿಸೆಯಲ್ಲಿ ಹಣವನ್ನು ಇಡುವುದನ್ನು ಕೈದ್ ಮಾಡಿ ಈಗ ಬಂದ್ ಮಾಡಿದ್ದೇನೆ ಓಂ ಶಾಂತಿ